ನನ್ನ ನೆಚ್ಚಿನ ಸೀಸನ್ ಮಳೆಗಾಲ ಯಾಕೆಂದರೆ ನನಗೆ ಮಳೆಗಾಲ ಅಂದರೆ ತುಂಬನೇ ಇಷ್ಟ ಯಾಕೆಂದರೆ ನಾನು ಚಿಕ್ಕವಳಾಗಿದ್ದಾಗಿಂದಲೂ ಈಗಿನವರೆಗೂ ನನಗೆ ಮಳೆ ಅಂದರೆ ತುಂಬ ಇಷ್ಟ ಆ ಮಳೆಯಲ್ಲಿ ಆಟ ಆಡ್ಬೋದು ಮತ್ತು ಕೆಲವೊಂದು ಗಿಡಗಳು ಸಹ ನನ್ನ ನೆಚ್ಚಿನ ಗಿಡಗಳನ್ನು ಸಹ ನಾನು ನನ್ನ ಮನೆಯ ಅಕ್ಕ ಪಕ್ಕದಲ್ಲಿ ನೆಟ್ ನೆಡಬೋದು ಅದು ಆ ಮಳೆಯ ನೀರು ಬಿದ್ದು ಅದು ಚಿಗುರತ್ತೆ ಅದನ್ನು ನೋಡಿ ನ ಅದರಲ್ಲಿ ಬಿಡುವ ಹೂಗಳನ್ನು ನೋಡಿ ನಾನು ಸಂತೋಷ ಪಡಬೋದು ಅಷ್ಟೇ ಅಲ್ದೆ ಮಳೆಯೇ ಬೀಳ್ತಾಯಿರ್ಬೇಕಾದರೆ ನನಗೆ ಆ ಬಿಸಿ ಬಿಸಿಯಾದ ಕಾಫಿ ಮತ್ತು ಬೋಂಡನ ತಿನ್ನುವುದು ತುಂಬನೇ ಇಷ್ಟ ಆಗತ್ತೆ ಅಷ್ಟೇ ಅಲ್ದೆ ಈ ಮಳೆಗಾಲದಲ್ಲಿ ಹೀಗೆ ಮಳೆ ಬೀಳ್ತಾಯಿದ್ದದ್ದನ್ನು ನೋಡ್ತಾ ಕುತ್ಕೊಳ್ಳೋದು ಸಹ ನನಗೆ ತುಂಬನೇ ಇಷ್ಟ ಆಗತ್ತೆ ಯಾಕೆಂದರೆ ಮಳೆಯಲಿ ಮಳೆ ಬೀಳ್ತಾಯಿದ್ರೆ ಯಾಕೋ ಒನ್ ಟೈಪು ಮಳೆಯಲ್ಲಿ ನೆನೀಬೇಕು ಅಂತನೂ ಅನ್ಸತ್ತೆ ಆಗ ನನಗೆ ಮನಸ್ಸಿಗೆ ಖುಷಿಯಾದಾಗ ಮ ಮಳೆ ಬೀಳ್ತಾಯಿದ್ದಾಗ ನಾನು ಹೋಗಿ ಕೆ ಕೆಲವೊಂದು ಸರ್ತಿ ನೆನ್ಯೋದು ಇದೆ ಬೇಕಂತನೇ ಹೋಗಿ ಮಳೆಯಲ್ಲಿ ಅದಕ್ಕೆ ನನಗೆ ಮಳೆಗಾಲ ಅಂದರೆ ತುಂಬನೇ ಇಷ್ಟ ಮತ್ತು ಮಳೆ ಬೀಳ್ತಾಯಿದ್ರೆ ಬೆಚ್ಚಗೆ ಹೊದ್ಕೊಂಡು ಮಲಗ್ಲಿಕ್ಕೂ ತುಂಬನೇ ನನಗೆ ಖುಷಿ ಆಗತ್ತೆ